ಹಲೋ ಹೇಳಮ್ಮ ಯಾರು ನಮಸ್ತೆಯಮ್ಮ ಹೇಳಿ ಹಾಂ ಹೇಳಮ್ಮ ಏನು ಸಮಚಾರ ಹ್ಞೂ ಯಾವಾಗಮ್ಮಾ ಏನು ಕಾರ್ಯಕ್ರಮ ಮನೇಲಿ

ಹ್ಞೂ ಅಲ್ಲ ರವಿಯಾ ಅವ್ಳು ಈಗ ತಾನೇ ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳು ಪ್ರಬಂಧದಲ್ಲಿ ಇದ್ದಾಳೆ ಆಮೇಲೆ ಪ್ರತಿಭಾ ಕಾರಂಜಿ ಇದೆ ಮುಂದಿನ ವಾರ ತುಂಬ ಇಂಪಾಮೊಮೊ ತುಂಬ ಮುಖ್ಯವಾದ ಕಾ ಇದಿದೆ ನೀನು ಅವ್ಳು ತುಂಬಾ ಆಕ್ಟಿವ್ ಆಗಿ ಈಗ ಒಂದು ಸ್ವಲ್ಪ ಓದ್ತಾ ಇದ್ದಾಳೆ ಅಮ್ಮ ಇಷ್ಟು ದಿನ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ರಲ್ವ ಈಗ ಒಂದು ಸ್ವಲ್ಪ ಒಂದು ಲೆವೆಲ್ಲಿಗೆ ಬರುತ್ತಾಯಿದ್ದಾಳೆ ಆಮೇಲೆ ಈಗ ಅದು ಅದು ಅಲ್ಲದೇ ಮಿಟ್ಟರ್ಮ್ ಏನು ಪರೀಕ್ಷೆ ಬೇರೆ ಇದೆ ಅವಳು ಇಂಗ್ಲೀಷಲ್ಲಿ ತುಂಬ ವೀಕ್ ಇದ್ದಾಳೆ ಆಮೇಲೆ ನಮಗೆ ಈಗ ಏನ್ ಜಿ ಓ ಕಡೆಯಿಂದ ಒಂದು ಇಂಗ್ಲೀಷ್ ಟೀಚರನ್ನ ಕೊಟ್ಟು ಡೆವಲಪ್ಮೆಂಟ್ ಮಾಡ್ತಯಿದ್ದಾರೆ ನಿಂದು ಅದೆಲ್ಲ ಬಿಟ್ಟುಬಿಟ್ಟು ದಿಢೀರ್ ಅಂತ ನೀನು ರಜೆ ಕೇಳಿದ್ರೆ ಮಗುನ ಭವಿಷ್ಯ ಏನು ಮಾಡ್ತಿಯಮ್ಮ ರವಿಯಾ

ಅಲ್ಲ ಫಂಕ್ಷನ್ನು ಇರುತ್ತಮ್ಮಾ ಎಲ್ಲರ ಮನೇಲು ಫಂಕ್ಷನ್ ಇದ್ದೇ ಇರುತ್ತೆ ಈಗ ಮಕ್ಳ ಭವಿಷ್ಯ ಇಂಪಾರ್ಟೆಂಟಾ ಫಂಕ್ಷನ್ ಇಂಪಾರ್ಟೆಂಟಾ ಕುಟುಂಬದ ಫಂಕ್ಷನ್ನಿಗೆ ಅಟೆಂಡ್ ಆಗಬೇಕು ಆದರೆ ಒಂದು ವಾರ ಎಲ್ಲ ಯಾಕಮ್ಮ ತೀರ ಈಗ ಅವಳಿಗೆ ಕ್ಲಾಸಸ್ ಹಾಲಾ ಕ್ಲಾಸಸ್ ಮೈನಸ್ ಆಗುತ್ತಾ ಇಂಗ್ಲೀಷ್ ಕ ಕ್ಲಾಸ್ ಕೋಚಿಂಗ್ ಹೋಗುತ್ತಾ ಪ್ರಬಂಧದಲ್ಲಿ ಬಯ್ ಬೇರೆ ಇದಾಳೆ ಅವಳು ಅದಕ್ಕೆ ತರಬೇತಿ ಆಗಬೇಕಾ ಅವ್ಳು ಒಬ್ಳು ಅಲಮ್ಮ ಅವ್ರು ಹೊರ್ಗಡೆ ಪ್ರತಿಭಾ ಕಾರಂಜಿಗೆ ಬೇರೆ ಹೋಬಳಿಗೆ ಕಾಂಪಿಟೇಷನ್ಗೆ ಹೋಗ್ತಯಿರದಮ್ಮ ಅವರು ಸ್ಪರ್ಧೆಗೆ ಅಲ್ಲವಾ ಸ್ಪರ್ಧೆಗೆ ಹೋಗ್ತಯಿರೋವಾಗ ನೀವು ನಿಮ್ಮ ಮಕ್ಳ ಭವಿಷ್ಯನ ಸ್ವಲ್ಪ ನೋಡ್ಬೇಕು ಇವರೇ ಸ್ವಲ್ಪ ಯೋಚನೆ ಮಾಡಿ ಆಯಿತಾ ಹಾಂ ಬೇಕೇ ಬೇಕು ಅಂದರೆ ಒಂದು ಎರಡು ದಿನ ಅಥವಾ ಮೂರು ದಿನ ತಗೋಳ್ಳಿ ಒಂದು ವಾರ ಕೊಡಕ್ಕೆ ಆಗಲ್ಲಮ್ಮ ಆಯಿತಾ ನಿಮ್ಮ ಮನೆಯವ್ರಿಗೆ ಕನ್ವೀನ್ಸ್ ಮಾಡು ಬೇಕಾದರೆ ಖಂಡಿತಾ ಅವ್ಳ ಭವಿಷ್ಯನ ಹಾಳು ಮಾಡಬೇಡಿ ಮೂರು ದಿನ ತೀರ ಕಾರ್ಯಕ್ರಮ ಇದ್ದಿದ್ದ ದಿವಸ ಮಾತ್ರ ಹಿಂದಿನ ದಿನ ಹಿಂದಿನ ದಿವಸ ಮತ್ತೆ ಆ ದಿನ ರಜಾ ಕೊಡ್ತಿನಮ್ಮ ಇಷ್ಟೇ ಹ್ಞೂ ಆಯಿತಮ್ಮ ನಾನು ನಮ್ಮ ಹೆಚ್ ಎಮ್ಮನ್ನು ಕೇಳ್ಬಿಟ್ಟು ಒಂದು ಸರ್ತಿ ನೀವು ಇರೋ ಪರಿಸ್ಥಿತಿನ ವಿವರಿಸ್ಬಿಟ್ಟು ಹೇಳ್ತಿನಿ ಅದೇ ಸಾಧ್ಯವಾದಷ್ಟು ಮುಂದೂಡಬೇಡ ಎರಡು ದಿನ ಮೇಲೆ ಜಾಸ್ತಿ ತಗೋಬೇಡ ಆಯ್ತು